ಹಲೋ ನಮಸ್ತೆ ಹ್ಞೂ ಧನ್ಯವಾದಗಳು ನಿಮಗು ಕೂಡ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಅರ್ಚಕರೆಲ್ಲ ಉಪವಾಸ ಇರ್ತೀವಿ ಅದೆ ಏನು ಮಾಡ್ತೀರಾ ನೀವೇ ಹೇಳಿ ಹಾಂ ಹಾಂ ಓ ಆಯಿತು

ಒಂದು ಕೆಲಸ ಮಾಡಿ ನಾನು ಹೇಳೋದ್ನ ಮಾಡಿ ಸಾಕು ಆಂ ಹಾಂ ಒಂದು ಕೋಸಂಬರಿ ಕಡಲೆಕಾಯಿ ಪಲ್ಯ ಹಪ್ಳಾ ಉಪ್ಪಿನ್ಕಾಯಿ ಹಾಂ ಚಿತ್ರಾನ್ನ ಮಾಡಿ ಈಗ ಮಾವಿನ್ಕಾಯಿ ಸೀಸನ್ ಅಲ್ಲಾ ಮಾವಿನ್ಕಾಯಿ ಚಿತ್ರಾನ್ನ ಮಾಡಿ ಹಾಂ ಮತ್ತೆ ಅನ್ನ ಸಾಂಬಾರು ಮತ್ತೆ ರಸಮ್ ಮಾಡಿ ಹಾಂ ಹಾಂ ತಂಬು ಮಜ್ಜಿಗೆ ಮಾಡಿಬಿಡಿ ಮಜ್ಜಿಗೆ ಹಾಂ ಆಮೇಲೆ ಒಂದು ಇಪ್ಪತ್ತು ಜನ ಅರ್ಚಕ್ರು ಇದ್ದಾರೆ ನಮ್ಮ ಜೊತೆಗೆ ಆಮೇಲೆ ಇದು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ಲಾ ಭಕ್ತಾದಿಗಳೆಲ್ಲ ಬರ್ತಾರೆ ಸಾಯಂಕಾಲ್ದ ಹೊತ್ತು ಆರು ಗಂಟೆ ಮೇಲೆ ಹಾಂ ಎಲ್ಲರಿಗು ಸೇರಿಸಿ ಮಾಡಿ ಹಾಂ ಒಂದು ಸಾಯಂಕಾಲ ಒಂದು ಏಳುವರೆ ಹಂಗ್ ರೆಡಿ ಇರಲಿ ಹಾಂ ಆರರಿಂದ ಏಳು ಗಂಟೆಗೆ ಪೂಜೆ ಮುಗಿಸೋಣ ಹ್ಞೂ ಏಳುವರೆಗೆ ಮಾಡಣ ಆಮೇಲೆ ನೈವೇದ್ಯಕ್ಕೆ ಒಂದು ಪಾಯಸ ಮತ್ತೆ ಹೋಳ್ಗೆ ರವೆ ಉಂಡೆ ಮಾಡಿಡಮ್ಮ ರ್ ಹಾಂ ರವೆ ಉಂಡೆ ನೈವೇದ್ಯಕ್ಕೆ ಮಾತ್ರ ಮಾಡಿ ಸಾಕು ಸರಿ ಅಮ್ಮ ಆಯಿತು ಒಳ್ಳೆಯದು ಒಳ್ಳೆಯದು